ಹಾಂ ಹೇಳಿರಿ ಹಾಂ ಹೌದು ರೀ ಇಲ್ಲೇ ಗದಗ ಇದ್ರ ಹತ್ತಿರ ರೋಟ್ರಿ ಸರ್ಕಲ

ಚಿಕನ್ನು ಮಟನ್ನು ಮತ್ತು ರೊಟ್ಟಿನೂ ಸಿಗ್ತಾವೆ ನಾನ್ ವೆಜ್ಜೂ ಸಿಗ್ತತಿ ವೆಜ್ಜೂ ಸಿಗ್ತತಿ

ಇಲ್ಲೇ ಬಸ್ ಸ್ಟಾಪ್ ಹತ್ತಿರ

ಸ್ವಲ್ಪ ಐದು ಹತ್ತು ನಿಮ್ಷದ ದಾರಿ ಹ್ಞೂ ಒಂದು ಊಟಕ್ಕೆ ಎರಡು ನೂರು ರೂಪಾಯಿ ಬಿರ್ಯಾನಿಗೆ ಅಷ್ಟೇ ಐತೆ ಅದು ಮತ್ತು ರೊಟ್ಟಿ ಪಲಾವ್ ಇದೆ ಬೇಕಂದರೆ ನೂರು ಎಂಬತ್ತು ಐತೆ ಹಾಂ ಸಿಗುತ್ತೆ ಹಾಂ ರೈಸು ಸಾಂಬಾರು ಪಲಾವು ಪುಳಿಯೋಗರೆ ಇದೆಲ್ಲ ಸಿಗುತ್ತೆ ಎಗ್ಗು ಸಿಗ್ತೈತಿ ತ ಇದು ಮತ್ತು ಚಿಕನ್ನು ಮಟನ್ನು ತರ್ ತರ್ ಹಾಂ ಸಿಗುತ್ತೆ ಹಾಂ ಬರುತ್ತೆ ಕೊಡಿಸ್ತೇವೆ ಇಲ್ಲ ರೀ ಒಂದೇ ದಿನದಾಗ ಬರುತ್ತೆ ಹಾಂ ಕಳಿಸ್ತೇವೆ ರೀ ಎಲ್ಲಿ ರೀ ಅಡ್ರೆಸ್ಸು

ಕಳ್ಸ್ತೇವೆ ಸರ್ ಎರಡು ಎರಡು ಚಿಕನ್ನಾ ರೀ ಹಾಂ ಹ್ಞೂನ್ ರೀ